ನಾವು ಪಡುತ್ತ ಕಷ್ಟ ಸಾಮಾನ್ಯ ಕಷ್ಟವಲ್ಲ ಅದು ಈಗ ಬೇರೆ ದೇಶದಲ್ಲಿ ನಾವು ದುಡಿಮೆಗಂತ ಹೋದಾಗ ಅಲ್ಲಿ ಪಡುವಂಥ ಕಷ್ಟ ಮರಾಠಿ ಈಗ ಮಹಾರಾಷ್ಟ್ರ ಖಡಾರ ಸತಾರಾ ಇಚಲಕರಂಜಿ ಮತ್ತು ಕೊಲ್ಹಾಪುರ ಅಲ್ಲಿ ನಾವು ದುಡ್ಗು ದುಡಿಮೆ ಅಂತ ಹೋದಾಗ ಭಾಷಾಂತರ ಗೊತ್ತಿಲ್ಲ ಅವಾಗ ಏಯ್ ಕಾಯ್ ಮರಾಜ್ ಯಾ ಯಾವ ಊರು ಇಂಥ ಊರು ರೀ ಇಂಥ ಊರ್ಗೆ ಹೋಗ್ಬಕು ಇಂಥ ಊರ್ಗೆ ಹೋಗ್ಬಕು ಯಾವ ಊರು ನಿಮ್ಮದು ಅಂದ ಕೂಡಲೇ ನಾವು ಸನ್ನೆ ಮಾಡಿ ಬಿಡೋದ್ ನಾವು ಅಷ್ಟೆ ಅವಾಗ ಈ ನಮ್ಗೆ ಭಾಷೆ ಬರೋಂಗಿಲ್ಲಲ್ಲ ದುಡುಕೋ ತಿನ್ನಕ್ಕೆ ಬಂದಿರ್ತೀವಿ ಮತ್ತು ಏನಾರೂ ಒಂದು ನಾವು ಫುಡ್ಡು ಅನ್ನ ತಿನ್ನೋದು ಕೇಳಿದಾಗ ಅದನ್ನ ಹೋಗಿ ತೋರ್ಸ್ಬೇಕು ಭಾಷೆ ಗೊತ್ತಿಲ್ಲಲ್ಲ ಮತ್ತೆ ಮತ್ತು ಆಮೇಲೆ ಇವತ್ತು ಕೊಬ್ಬರಿ ಎಣ್ಣೆ ತರಕ್ಕೆ ಹೋಬಕ್ ಆತು ಅಂದ್ರೆ ಅವ್ರಿಗೆ ಕೊಬ್ಬರಿ ಎಣ್ಣೆ ಗೊತ್ತಿರೋಂಗಿಲ್ಲ ಆ ಒಳ್ಳೆಣ್ಣಿಗ್ ಹೋದ್ರೆ ಒಳ್ಳೆಣ್ಣಿಗೆ ಹೋಗಿ ತೋರ್ಸ್ಬೇಕು ನಾಷ್ಟಕ್ಕೆ ಹೋದಾಗ ನಾಷ್ಟಕ್ಕೆ ಹೋಗಿ ತೋರ್ಸ್ಬೇಕು ಇನ್ನು ಕರ್ಜಿಕಾಯಿ ಉಂಡಿ ಅವೆಲ್ಲ ಇರ್ತಾವೆ ಅಲ್ಲಿಗೆ ಹೋಗಿ ಅವ್ರು ಇನ್ನೊಂದು ಎರಡು ಬೇಕಾ ಅಂತಾರ ಬೇಕಂತ ಕೇಳ್ತಾರೆ ಅವರು ಹ್ಞೂ ಬೇಕು ರೀ ಅಂತೀವಿ ಆಮೇಲೆ ಸಾಕಾಗಿ ಸಾಕು ಆಗುತ್ತಲ್ಲ ಅವಾಗ ಎಂತ ಸಾಕು ಅನ್ನಕ್ಕೆ ಸುತ ಬರೋಂಗಿಲ್ಲಲ್ಲ ಭಾಷೆ ಸಾಕು ಅನ್ನಾಕೆ ಬರೋಗಿಲ್ಲ ಇನ್ನೊಂದು ನಾಲ್ಕು ಹಾಕ್ರಿ ಇನ್ನೊಂದು ನಾಲ್ಕು ಹಾಕಿ ಬಿಡೋದು ಅವಾಗ ಮತ್ತು ಇಲ್ಲಿ ತಿಂದಿರೋ ಇಲ್ಲಿ ಬರೋಬ್ಬರಿ ಊಟ ಆಗಿರತ್ತೆ ಅವಾಗ ಸಾಕು ಅನ್ನಕ್ಕೂನು ಸ್ ಭಾಷೆ ಬರೋಂಗಿಲ್ಲಲ್ಲ ಇಂಥ ಒಂದು ಪರಿಸ್ಥಿತಿ ಭಾಷಾಂತರ ಗೊತ್ತಿದ್ರಪ್ಪ ಅಂದ್ರೆ ಈ ಪಡಬಾರ್ದ ಕಷ್ಟ ಅವಾಗ ಎಲ್ಲೋ ಒಂದು ಟೆಂಟ್ಗಳಿಗೆ ಹೋಗ್ಬಕು ದುಡಿಮೆಗೆ ಹೋದಾಗ ಸಂಬರ್ ಅವರು ಕೊಟ್ಟಾಗನೇ ನಮ್ಗೆ ದುಡ್ಡು ಅದು ಇಷ್ಟು ಅಂತ ನೂರು ರೂಪಾಯಿ ಅನ್ನೋದು ಗೊತ್ತಾಗತ್ತೆ ಅವಾಗ ಏಯ್ ಇಷ್ಟು ಇಷ್ಟು ದುಡ್ಡು ನಿನಗೆ ಕೊಡ್ಬೇಕು ಅಂತ ಅವ ಅವ್ರ ಭಾಷೆಯಲ್ಲಿ ಅವ್ರು ನಮಗ್ ಕೊಡ್ತಾರೆ ನಮ್ಗೆ ಎಷ್ಟು ಕೊಡ್ತಾರೆ ಅಂತ ನಮಗೆ ಗೊತ್ತಿರೋಂಗಿಲ್ಲ ಭಾಷೆ ಬಂದಿರೆ ನಮ್ಗೆ ಗೊತ್ತಾಗುತ್ತೆ ಆ ಅಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಅಲೆಮಾರಿ ಜನಾಂಗದವರು ಹೆಂಗೆ ದುಡ್ಕೋತಾ ಹಳ್ಳಿಗಳಲ್ಲಿ ಹಂಗ ಈ ಭಾಷೆಲಿದ್ದ ಇದು ಯಾವುದು ಇದು ಯಾವುದು ಇದು ಯಾವು ಯಾವ ಊರು ಅಂತೇಳಿ ಕೇಳ್ಕ್ಯಂತ ಹೋಗದು ಮೂಕ ಸನ್ನೆ ಒಟ್ಟು ಒಂದು ಅರ್ವೆ ಅಂಗ್ಡಿಗೆ ಹೋದಾಗ ಒಂದು ಶಾಲು ತಗೊಬಕು ಅಂದ್ರೂನು ಆ ಶಾಲು ಹೆಸ್ರ್ ಏನು ಅನ್ನೋದು ಗೊತ್ತಾಗಿರೋಂಗಿರಲ್ಲ ಹೆಸ್ರ್ ಸತ ಗೊತ್ತಾಗಿರೋಲ್ಲ ಆ ಎಸ್ ಶಾಲು ಇದನ್ನು ನಾವು ಅಂಗ್ಡಿಗೆ ಹೋದಾಗ ಈ ಶಾಲು ಇಡ್ಕಂಡು ತೋರ್ಸ್ಬಕು ಅವರಿಗೆ ಶಾಲು ಕೊಡಿರಿ ಇದು ಎಷ್ಟು ಅಂದ್ಕೂ ಎಷ್ಟು ಅಂದ್ರ ತೀಸ್ ರೂಪಾಯ್ನ ಮೂವತ್ತು ರೂಪಾಯಿ ಅನ್ನಕ್ಕೆ ಸ್ ನಾವು ಕನ್ನಡದಲ್ಲಿ ಮೂವತ್ತು ರೂಪಾಯಿ ಅಂತೀವಿ ಅವರು ಏನು ಅನ್ನಕ್ಕೆ ಅದು ಸೈತ ಅರ್ಥ ಇರೋಂಗಿಲ್ಲ ಭಾಷೆ ಅದು ಅವಾಗ ಇಂಥ ಪರಿಸ್ಥಿತಿ ಒಳಗೆ ಭಾಷಾಂತರದಲ್ಲಿ ನಾವು ಹೋಗಿ ಬಂದ್ವಿ ಭಾಷಾಂತರವನ್ನು ಗೊತ್ತಿದ್ರಪ್ಪ ಅಂದ್ರೆ ಓದಿದ್ರಪ್ಪ ಅಂದರೆ ಬೇಷ್ಟು ಭಾಷೆ ಗೊತ್ಲಾರ್ದೆ ಹೋದಾಗ ಕಷ್ಟ ಭಾಳ ನಾವು ಒಬ್ಬರೇ ಅಲ್ಲ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರು ಎಲ್ಲ ನಮ್ಮ ಬರಗಾಲ ಪರಿಸ್ಥಿತಿ ಒಳಗೆ ಇಲ್ಲಿ ಮಾರಾಷ್ಟ್ರಕ್ಕೆ ದುಡ್ಕೊಂಡು ತಿನ್ನಕ್ಕೆ ಹೋಗದು ಅವು ರೊಟ್ಟಿ ಸತ ರೊಟ್ಟಿ ನಮ್ಮ ಹಿಂಗೆ ತಿರುಗಿ ತಿರುಗಿಸಿ ನೋಡ್ತಾರೆ ರೊಟ್ಟಿ ಆ ಸೈಡ ಜೋಳದ ರೊಟ್ಟಿಯನ್ನ ಮಹಾರಾಷ್ಟ್ರ ಕಡೆ ಈ ಕಡೆ ಕರ್ಕೊಲಿ ಸೈಡು ಹೋದ್ರಪ್ಪ ಅಂದರೆ ರೊಟ್ಟಿ ಹಿಂಗ್ ತಿರ್ಗಿಸಿ ತಿರುಗಿಸಿ ಏನಿದು ನಾವು ಕರ್ನಾಟದಲ್ಲಿ ರೊಟ್ಟಿ ಮಾಡ್ಕೊಂಡು ಹೋಗಿರ್ತಿವಿ ಇದು ಏನಿದು ರೊಟ್ಟಿ ತಿರುಗಿಸಿ ತಿರುಗಿಸಿ ನೋಡ್ತಾರೆ ರೊಟ್ಟಿ ಅವರು ಅಂಥ ಪರಿಸ್ಥಿತಿ ಮತ್ತು ಈ ಕಡೆ ಕೇರಳಕ್ಕೆ ಹೋದಾಗ ಕೇರಳದ ದೇಶ ದೇಶದಲ್ಲಿ ಸಲ್ಪ ದುಡ್ಕೊಂಡ್ ತಿನ್ನೊ ಹೋದಾಗ ಅಲ್ಲಿಯ ಭಾಷೆ ಕೇರಳ ಅವನು ಬಾಯಿ ತೆಕ್ಕಂತ ಕುಂತು ಬಿಡೋದು ಅದು ಇದು ಹಿಂದಿ ಏನೋ ಒಂದು ಅದು ಆ ಕಾಯ್ ಕಿ ಕೆ ಅಂತೇಳಿ ಸನ್ನೆ ಅಲ್ಲಿ ಒಂದು ಪಾರಾಗಿ ಬಂದು ಬಿಡೋದು ಈಗ ತಮಿಳ್ನಾಡಿಗೆ ಹೋಗಿರ್ತಿವಿ ತಮಿಳ್ನಾಡಿಗೆ ಸತ ಹೋದಾಗ ಅಲ್ಲಿ ಸತು ಪರಿಸ್ಥಿತಿ ಅಯ್ಯೋ ಅದು ಏನೇನೋ ಅಂದು ಬಿಡ್ತಾರೆ ನಮ್ಗೆ ಏನು ಗೊತ್ತಾಗತ್ತೆ ದುಡ್ಕೊಂಡ್ ತಿನ್ನೋ ಹೋದಾಗಲ್ಲಿ ಅವ್ರು ಏನು ಅಂದರು ಬೈದರೆ ಬಯ್ಯಲಿ ಅಂದರೆ ಅನ್ನಲಿ ಶಿವ ಅಂತ ಕುರ್ಚಂಡ್ ಕೆಳಗೆ ಹಾಕ್ಯಂದ್ ಬಂದು ಬಿಡೋದು ಇಷ್ಟು ಪರಿಸ್ಥಿತಿ ಅದು ಭಾಷಾ ಭಾಷಾಂತರವಾಗಿ ಇದ್ದಾಗ ಅವಾಗ ಒಂದು ಸಲ್ಪ ಸಲ್ಪ ಇತ್ತೀಚಿನ ದಿನ ದಿನಮಾನಗಳಲ್ಲಿ ಸ್ವಲ್ಪ ಭಾಷೆಯನ್ನು ನಾವು ಕನ್ನಡ ಅಕ್ಷರವನ್ನು ಏನು ಮಾಡಿದೇವೆ ಅಂದ್ರೆ ಮರಾಠಿ ಬುಕ್ಗಳನ್ನು ತೆಗ್ದು ತೆಗೆದುಕೊಂಡು ಕನ್ನಡ ಅಕ್ಷರವೆಲ್ಲ ಬರ್ಕೊಂಡಿವ್ ಇಂಥಿಂಥದಕ್ಕೆ ಇಂಥಿಂಥ ಗೋಡಾ ತೇಲ್ ಅಂದ್ರೆ ಏನು ಗೋಡಾ ತೇಲ್ ಅಂದ್ರೆ ಒಳ್ಳೆಣ್ಣೆಗೆ ಗೋಡಾ ತೇಲ್ ಮತ್ತು ಆಮೇಲೆ ಕೊಬ್ರ ತೇಲ್ ಕೊಬ್ಬರಿ ಎಣ್ಣೆಗೆ ಖೊಬ್ರ ತೇಲ್ ತೊಮಾಟಿ ತೊಮಾಟಿ ತೊಮಾಟಿ ಹಣ್ ಇದೆ ರಿ ಮತ್ತು ಆಮೇಲೆ ಇವು ಉಳ್ಳಗಡ್ಡಿಗೆ ಉಳ್ಳಗಡ್ಡಿಗೆ ಏನು ಅನ್ಬೇಕಪ್ಪ ಅದು ಒಂದು ಅಕ್ಷರ ಬರ್ಕೊಬೇಕು ಕಾಂದಾ ಮೂಳ ಭಾಜಿ ಮೆಣಸು ಇವೆಲ್ಲ ನಾವು ಅವಾಗ ಮರಾಠಿಯಾಗ ಬರ್ಕೊಂಡು ಬರ್ಕೊಂಡು ಒಂದು ಹಂಗ ದುಡ್ಕೊಂಡ್ ತಿನ್ಕೊತ ಹೋದಿವಿ ದೇಶಾಂತರವಾಗಿ ಮತ್ತು ಆಮೇಲೆ ತುಲ ಕಾಯ್ ಪಾಜಿ ಅಂತಾರೆ ಅವರು ನಮ್ಗೆ ನಾ ತುಲ ಕಾಯ್ ಪಾಜಿ ಅಂದರೆ ನಿನಗೆ ಏನು ಬೇಕಪ್ಪ ಅವಾಗ ನಮ್ಗೆ ಅರ್ಥ ಆದಾಗ ತುಲ ಕಾಯಿ ಪಾಜಿ ಅಂದಾಗ ನಿನಗೆ ಏನು ಬೇಕು ವಸ್ತು ನಮ್ಗೆ ಇದು ಕೊಡಿರಿ ಅಂದ್ರೆ ಒಂದು ನಾಷ್ಟದ ಅಂಗ್ಡಿಗೆ ಹೋದ್ವಿ ಅವಾಗ ಇದು ಮರಾಠಿ ಗೊತ್ತಾದ್ಮೇಲೆ ಇದು ಮರಾ ಅವಾಗ ಕಾಂದಾ ಭಾಜಿ ದೆ ಅವ ಇದು ನಮ್ಮ ಅವಲಕ್ಕಿ ಒಗ್ಗರ್ಣೆಗೆ ಪೋಹೆ ಅಂತಾರೆ ಕಾಂದಾ ಪೋಹೆ ದೆ ಎಕ್ ಚಾ ದೆ ಖಡಕ್ ಚಾ ದೆ ಒಂದು ಚಾ ಕೊಡಿರಿ ಇಷ್ಟು ಗೊತ್ತಾಗುತ್ತೆ ಯಾವ್ದಾರು ನಾವು ಬಶ್ ಶ್ಟ್ಯಾಂ ಬಶ್ ಶ್ಟ್ಯಾಂಡಿಗೆ ನಾವು ಹೋದಾಗ ಕೌನ್ಸ ಗಾಂವ್ ಜಾತ ಬಾ ಭಯ್ಯ ಗಾಡಿ ಬಾಬಾ ಕೌನ್ಸ ಗಾಂವ್ ಜಾತ ಕೇ ಇದು ಓಡೋ ಓಡೋಸ್ ಜಾತ ಕಾ ಬಸ್ ಅವಾಗ ಕೇಳಬೇಕು ಕಂಡಕ್ಟರನ್ನ ಕೇಳೋದು ಹಾಂ ಓಡುಸ್ ಕಿತಿ ಟಿಕೀಟ್ ಭಯ್ಯಾ ಬಾಬಾ ಹಾಂ ಬೀಸ್ ರೂಪಾಯಿ ಇರು ಇಪ್ಪತ್ತು ರೂಪಾಯಿ ಅವಾಗ ಸಲ್ಪ ಭಾಷೆ ಗೊತ್ತಾಗುತ್ತೆ ಅವಾಗ ಬಂದಾಗ ಮತ್ತೆ ಯಾವುದು ಒಂದು ನಿಮ್ಮದು ಕೂಲಿ ಕೂಲಿ ತೀನ್ಶೆ ಐದು ನೂರು ರೂಪಾಯಿ ಪಾಶೋ ಅಂದರೆ ಐನೂರು ರೂಪಾಯಿ ಆ ಐನೂರು ರೂಪಾಯಿನ ನಾವು ಇದಕ್ಕೆ ಮರಾಠಿ ಒಳಗೆ ಐದು ನೂರು ರೂಪಾಯಿ ಪಾಶೋ ಅಂದ್ರೆ ಐನೂರು ರೂಪಾಯಿ ಅಂತ ಅವಾಗ ನಮ್ಗೆ ಮನದಟ್ಟನೆ ಆಗತ್ತೆ ಯಾಕಂದರೆ ಗೊತ್ತಾದಾಗೆಲ್ಲ ಈಗ ಅತ್ಗೆಮ್ಮಗೆ ಏನು ಅನ್ಬೇಕು ವಯ್ನಿ ತಂದೆಗೆ ಏನು ಅನ್ಬೇಕು ಒಡಿಲ ಬಹು ಅಮ್ಮ ತಾಯಿಗೆ ಏನು ಅನ್ಬೇಕು ಆಯಿ ಅನ್ಬೇಕು ಆಯಿ ಆಯಿ ಬಾಬಾ ಅನ್ಬೇಕು ಅಂದ್ರೆ ನಮಗೆ ಮರಾಠಿ ಗೊತ್ತು ಸ್ವಲ್ಪ ಗೊತ್ತಾದಾಗ ಗೊತ್ತಿಲ್ಲಕರಪ್ಪ ಅಂದ್ರೆ ಆಯಿ ಯಾರನು ಗೊತ್ತಾಗೋಂಗಿಲ್ಲ ಓಡಿಲ ಯಾರು ಗೊತ್ತಾಗೋಂಗಿಲ್ಲ ಭಾವು ಅಂದ್ರೆ ಅಣ್ಣ ಬಹುವಚನದಲ್ಲಿ ಅಣ್ಣ ಬಡಾ ಭಾವು ಚೋಟ ಭಾವು ಭಾವು ಭಾವು ಭೈಣಿ ಇಷ್ಟೆಲ್ಲ ಅರ್ಥಗರ್ಭಿತವಾದ ಮರಾಠಿ ಒಂದು ಅಕ್ಷರದಲ್ಲಿದೆ ನಾವು ದುಡ್ಕೊತ ತಿನ್ಕೊತ ಹೋದಾಗ ಹಿಂಗಾಗತ್ ಯಾಕಂದ್ರೆ ಯಾವಾಗ ನಾವು ಈ ದೇಶ ಬಿಟ್ಟು ದೇಶ ಹೋದಾಗ ಇಷ್ಟು ತ್ರಾಸನ್ನು ಅನುಭವಿಸ್ತೀವಿ ಆದ್ರೆ ಮರಾಠಿ ಗೊತ್ತಾದಾಗ ಭಾಳ ಅನುಕೂಲತೆ ನಮ್ಗೆ ಸಿಗ್ತದೆ ಯಾಕಂದ್ರೆ ಇಚಲಕರಂಜಿ ಕುಟ್ ಜಾತೆ ಮತ್ತು ಕಡಾರ ಕ ಜಾತ ಬಸ್ ಹಾಂ ಜಾತ ಕ ಆಯ್ತು ಖಾನಾ ಖಾನಾ ಪೀನಾ ಕಾಯಾ ಕಾ ಜೂನ್ ಜಾಲಾಕ ಹಾಂ ಝಾಲ ಬಾಬಾ ಊಟ ಆಯ್ತೆನಪ್ಪ ಆಯ್ತು ನನ್ನದು ಹೀಗ್ ಕಲ್ತ್ಕೊಳ್ಬಕು ಕಲ್ತ್ಕೊಂಡಾಗ ನಮಗೆ ಭಾಷಾಂತರವಾಗಿ ಗೊತ್ತಾಗುತ್ತೆ ಎಲ್ಲ ದೇಶಗಳಲ್ಲಿ ಅಡ್ಡಾಡಿಕೊಂತ ಬಂದಾಗ ನಮ್ಗೆ ಅವಾಗ ಎಲ್ಲ ಮರಾಠಿ ಗೊತ್ತಾತು ಅವಾಗ ಅವಾಗ ಅವ್ರ ಜೊತೆ ಸತ ನಾವು ಮರಾಠಿ ಮಾತಾಡ್ಕೊತ ಒಂದು ಪ್ರೀತಿ ವಿಶ್ವಾಸಲಿದ್ದ ಒಂದು ದುಡ್ಕೊಂಡ್ ತಿನ್ನಕ್ಕೆ ದಾರಿಯಾಗ್ಯದ ಇಂಥ ಒಂದು ಜಾಗದಲ್ಲಿ ಟೆಂಟ್ ಹಾಕೊರಿಯಪ್ಪ ನೀವು ಈ ಟೆಂಟ್ನ್ಯಾಗ ಇಲ್ಲೇ ಇರ್ರಿ ಈ ಕಡೆ ನೀರು ಅದಾವ ಪಾನಿ ನಳ್ಳಿ ಆಯ ನಳ ಇರ್ಬೇಕು ನನ್ನ ನಾವು ಕನ್ನಡದಲ್ಲಿ ನಳ ಅಂತೀವಿ ಅವ್ರು ನಳ್ಳಿ ಅಂತಾರೆ ಪಾನಿ ಪೀಲಾ ಎಲ್ಲಿಗೆ ಹೋಗ್ಬಕ್ ರೀ ಅಂತ ಕೇಳಿ ಪಾಣಿ ಪಿಯಲೆ ಎಲ್ಲಿಗೂ ಹೋಗ್ಬ್ಯಾಡ್ರಿ ಇಲ್ಲೇ ನೀರು ಇಲ್ಲೇ ಅದಾವ ಕುಡಿಯಾಕ ನೀರು ಇಲ್ಲೇ ಅದಾವ ಆರಾಮ ನೀವು ಕುಡೀರಿ ನೀರು ಕುಡೀರಿ ಮತ್ತು ಚಾ ಅಕ್ಕಿ ಮತ್ತು ಅಂಗಡಿ ಕಿರಾಣ್ ಸ್ಟೋರು ದುಕಾನು ಕುಟೆ ಬಾಬಾ ಅಂತ ಕೇಳ್ಬಕು ಮತ್ತು ಆ ದುಕಾನು ಪಲಿಕಡೆ ಆಯ್ಬೇಕು ಅಂದ್ರೆ ಪಲಿಕಡೆ ಅಂದ್ರೆ ಮಗ್ಲು ಐತೆ ನೋಡು ಅಂಗಡಿಯಲ್ಲಲ್ಲಿ ಮಗ್ಲು ಐತೆ ಚಾವಲ್ಲು ಮತ್ತು ಅಕ್ಕಿ ತರಬೇಕಲ್ಲ ಚಾವಲ್ ತರಬೇಕು ಚಾವಲು ಅನ್ ಏಕ್ ಕೆಜಿ ಚಾವಲ್ ದೇ ಬಾಬಾ ಮತ್ತು ಬೇಳಿ ತಗೊಂಬರಬೇಕು ದಾಲ್ ದಾಲ್ ಒಂದು ಅರ್ಧ ಕೆಜಿ ಬೇಳಿ ಕೊಡಿರಿ ಅನ್ಬೇಕು ಇದಕ್ಕೆ ದಾಲ್ ಅನ್ಬಕು ನೋಡಪ್ಪ ಅವಾಗ ಇಷ್ಟು ಅರ್ಥ ದಾಲನು ಮತ್ತು ಆಮೇಲೆ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಅವೆಲ್ಲ ಅಕ್ಷರ ಬರ್ಕೊಂಡು ಅವಾಗ ನಮಗೆ ಏನು ಪದಾರ್ಥಗಳನ್ನು ಬೇಕಾಗವು ಅಲ್ಲಿ ನಾವು ತಗೊಳಕ್ಕೆ ಅನುಕೂಲ ಆಯಿಬಿಡತ್ತೆ ಯಾಕಂದ್ರೆ ಇನ್ನು ಒಂದೊಂದು ದೇಶದಲ್ಲಿ ಒಂದೊಂದು ಥರ ಭಾಷೆಗಳನ್ನು ಇರ್ತವೆ ಆ ಭಾಷಾಂತರವಾಗಿ ನಾವು ಅದನ್ನು ಅಳವಡಿಸ್ಕೊಂಡು ಹೋಗ್ಬಕು ಯಾಕಂದ್ರೆ ಕಲಿಯಬೇಕು ಯಾಕಂದ್ರೆ ಇದೇ ನಮ್ಮ ಕನ್ನಡ ಅಕ್ಷರದಲ್ಲಿ ನಾವು ಅವನ್ನ ಬರ್ಕೊಂಡು ಮರಾಠಿ ಒಳಗೆ ಅಕ್ಷರದಲ್ಲಿ ಬರ್ಕೊಂಡು ಮರಾಠಿ ಒಂದು ಹಿಂದಿ ಒಂದಿದ್ದರೆ ನೀವು ದೇಶವೆಲ್ಲ ಎಲ್ಲ ಅಡ್ಡಾಡಿ ಬರ್ಬೋದು ಯಾಕಂದ್ರೆ ನಾವು ಒಂದು ದೇಶನ ಬಿಟ್ಟು ದೇಶಕ್ಕೆ ಹೋಗಿರ್ತಿವಿ ಭಾಷೆ ಬಂದ್ರೆ ಹೋಗ್ಬಕಾಗತ್ತ ಭಾಷೆ ಇರ್ಲಾರ್ದೆ ಹೋಗ್ಬಾರ್ದು ಯಾಕಂದ್ರೆ ಪಸ್ಟಿಗೆ ನಾವು ಭಾಳ ಕಷ್ಟಪಟ್ಟೀವಿ ಏನು ಅನ್ನಕ್ಕೆ ಬರೋಂಗಿಲ್ಲಲ್ಲ ಹೊಟ್ಟೆ ತುಂಬೈತಪ್ಪ ಅನ್ನಕ್ಕೂನು ಹೊಟ್ಟೆ ತುಂಬದೆ ಹೊಟ್ಟೆ ತುಂಬೈತಿ ಊಟ ಊಟ ಸಾಕು ಅಂದ್ರೂನು ಹ್ಞೂ ಅಂದ್ರೂನು ಅವರು ನಿ ಬಂದು ನೀಡಿ ಬಿಡವ್ರು ಅವರು ಬಸ್ ಅಂದರೆ ಸಾಕು ರಿ ಅಂತೀವಿ ನಾವು ಕನ್ನಡದಾಗ ಬಸ್ ಬಾಬಾ ಅಂದ್ರೆ ಸಾಕು ಇಷ್ಟು ಅಂದಿರಪ್ಪ ಅಂದರೆ ನಾವು ಊಟದ ಟೈಮ್ನ್ಯಾಗ ಕುಂತ ಪತ್ರಾವ್ಳಿ ಹಾಕಿ ಅವರು ಬಸ್ ಅಂದಾಗ ಹ್ಞೂ ಅಂತ ತೆಲಿಯಾಗ ಆಡ್ಸಿಬಿಡೋದ್ ಅವಾಗ ದಡ ದಡ ದಡ ಅಂತ ಅನ್ನ ಸಾಂಬಾರು ಸುರಿ ಬಿಡ ಅವು ಎಲ್ಲಿ ತಿಂತಿ ಇಲ್ಲಿ ಊಟ ಬರೋಬ್ಬರಿ ಊಟ ಮಾಡಿ ಇಟ್ಟು ಎಲ್ಲಿ ಊಟ ಮಾಡ್ಬಕು ಅವಾಗ ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಬದುಕಿನಲ್ಲಿ ಭಾಳ ಕಷ್ಟಪಟ್ಟು ದೇಶಾಂತರವಾಗಿ ಹೋದಾಗ ಈ ಪರಿಸ್ಥಿತಿಯನ್ನು ಬರತ್ತೆ ಯಾರಾದರೂ ನಾವು ದೇಶಕ್ಕೆ ಹೋದಾಗ ಅದರ ಭಾಷೆಗಳನ್ನು ಮಾತ್ರ ಕರೆಕ್ಟ್ ಆಗಿ ಬಂದಾಗ ಹೋಗ್ಬಕಾಗತ್ತೆ ಭಾಷೆ ಇರ್ಲಾರ್ದೆ ಒಂದು ಕಷ್ಟದಲ್ಲಿ ಹೋದ್ರಪ್ಪ ಅಂದ್ರೆ ನಾವು ಏನು ಪಟ್ಟೆವಲ್ಲ ಕಷ್ಟ ಈ ಕಷ್ಟ ಮಾತ್ರ ಪಡ್ಬೇಕು ಕಷ್ಟ ಪಟ್ಟಿದ್ದಷ್ಟು ನಮ್ಗೆ ಕಳ್ಕೊಂಡಾಗ ಫಲ ಸಿಗತ್ತೆ ಅಂತೇಳಿ ನಾವು ತಿಳ್ಕೊಬೇಕು ನಮ್ಮ ಜೀವನದಲ್ಲಿ ಅಕ್ಷರ ಇದ್ದಾಗ ನಾವು ನಾವು ಇದ್ನ